ಈ ವರ್ಷ ನಮ್ಮ ಮನೆಯಲ್ಲಿ ನಡೆದಂಥ ಘಟನೆ ಮರೆಯಲಾರ್ದಂಥ ಘಟ್ನೆ ನಮ್ಮ ಬಳಿ ನಮ್ಮ ಮನೆಯವರ್ದು ಆಕ್ಸಿಡೆಂಟಾಯಿತು ಅವರಿಗೆ ಕಾಲು ಮುರ್ದೋಯ್ತು ಅವರು ಕಾಲು ಫ್ರ್ಯಾಕ್ಚರಾಗಿ ಆರು ಏಳು ದಿನ ಹಾಸ್ಪಿಟಲ್ದಾಗ ಉಳಿದಿದೆವು ಅವರು ಎಷ್ಟು ತಕ್ಲಿಪ್ ಆಗ್ಯದ ಅಂದ್ರೆ ಭಾಳ ತಕ್ಲಿಪ್ ಆಗ್ಯಾದ ಅವ್ರಿಗೆ ಏಳು ಎಂಟು ದಿವಸವು ಯಾವಾಗ್ಯಾವಾಗ ಎದ್ದು ಒಡಾಡಬೇಕಂದಪ್ಲೆ ಅನಿಸ್ತು ಅವರಿಗೆ ಅಷ್ಟು ತಕ್ಲಿಪ್ ಆಗಿ ಹೋಗ್ಯಾದ ಅವರಿಗೆ ಎಲ್ಲ ಕೆಲಸ ನಾವೇ ನೋಡಬೇಕಾಯ್ತು ಹಾಸ್ಪಿಟಲ್ದಾಗೆ ಸಣ್ಣ ಸಣ್ಣ ಮಕ್ಕಳವ ಅವ್ರಿಗೆ ಹೆಂಗೆ ಸಂಭಾಯಿಸ್ಬೇಕು ಮನೆ ಹೆಂಗೆ ಸಂಭಾಯಿಸ್ಬೇಕು ಎಲ್ಲ ಹ್ಯಾಂಗ ನೋಡಿಕೋಬೇಕು ಜಿಮೆದಾರಿ ಅಂತ ಅನಿಸ್ತು ಒಂದೇ ಪೆಟ್ಟಿಗೆ ಮೆಂಡ್ ಬ್ಲಾಕಾಗಿ ಹೋಯಿತು ಏನು ಮಾಡಬೇಕು ಏನಿಲ್ಲಾ ಅಂತ ಏನು ಅರ್ಥ ಆಗಲ್ದೆ ಹೋಯ್ತು ಆ ಸಿಚ್ಯುವೇಶನಲ್ಲಿ ಅವ್ರು ಕಾಲು ಮುರ್ದಿದ್ದು ನೋಡಿ ಅಷ್ಟು ಇದು ಆಗೋಗ್ಯದ ಅದು ಒಂದು ಭಾಳ ಡೇಂಜಾರಾಗಿ ಹೋಗ್ಯದ ನಮ್ಮ ಲೈಫ್ನಾಗ ಅಷ್ಟು ಮನೆಲೆಲ್ಲಾ ಅಜ್ಜಿ ತಾತಾ ಅರಾ ಅವರಿಗೆ ಸಂಭಾಯಿಸ್ಕೋಬೇಕು ಮಕ್ಕಳ ಸಂಭಾಯಿಸ್ಬೇಕು ಎಲ್ಲ ನೋಡಿಕೋಬೇಕು ಹೊಲ್ಕಡಿ ನೋಡಿಕೋಬೇಕು ಮತ್ತು ದುಖಾನ್ ಪಾರ್ಲರ್ ನೋಡಿಕೋಬೇಕು ಎಲ್ಲ ಕೆಲ್ಸಗಳ್ ಮಾಡ್ಬೇಕಂದ್ರೆ ಭಾಳ ಡಿಫ್ರೆಂಟ್ ಇರ್ತದೆ ಯಾರಿಗು ಯಾರ ಲೈಫ್ನಲ್ಲೂ ಏನು ಬಿ ಇಂಥ ಘಟನೆಗಳ್ ಆಗಬಾಡ್ದು ಅಷ್ಟು ಇದು ಅನಿಸ್ತದ ಎಲ್ಲರಿಗೆ ಏನು ಬಿ ಒಂದು ಒಬ್ಬರು ಮನೆಯಾಗಿರ್ತರಂದ್ರೆ ಅವ್ರದ್ದು ಜಿಮೆದಾರಿ ಎಷ್ಟು ಇರ್ತದಾಂತಂದು ಅವರಿಗೆಂದಾದ್ರು ಗೊತ್ತಾಯಿತ್ತದ ಅವತ್ತ ಅವರದು ಅವತ್ತು ಕಾಲು ಮುರಿದು ನೋಡಿ ಭಾಳ ಇದು ಅನುಸ್ತು ಅವರದು ಏನು ಕೆಲಸ ಇರ್ತವ ಹೊಲಕ್ಕೆ ಹೋಗೋದು ಡ್ಯೂಟಿ ಮಾಡೋದು ಮಕ್ಕಳಿಗೆ ನೋಡ್ಕೊಂಬದು ಮತ್ತು ಯಾವುದೇ ಒಂದು ಡಾಕ್ಯುಮೆಂಟ್ಸು ಹೊಲದ್ದಾಗ್ಲಿ ಏನೋ ಒಂದು ಕೆಲ್ಸಗಳ್ ಇರ್ತವ ಮನೆಗೆ ಯಜಮಾನರು ಅಂದಿದ್ಮೇಗೆ ಅವ್ರದ್ದು ಕೆಲ್ಸ ನಾವೇ ನೋಡಿಕೋಬೇಕಾಯ್ತದಂದಪ್ಲೆ ಒಂದು ವಿಚಾರಾಗಬೇಕಾಯ್ತದ ಮಕ್ಕಳು ದೊಡ್ಡವು ಆಯ್ತವ ಏನೋ ಒಂದು ಕೆಲಸ ಇರ್ತವ ಎಲ್ಲರಿರ್ಬೇಕ್ ಫ್ಯಾಮ್ಲಿದ್ದಾಗ ಹಿಂಗ ಅನಿಸ್ತದ ಯಾರಿಗೆ ಆಗಲಿ ಯಾವುದೋ ಒಂದು ಕೆಲಸ ಹೊಲದಾಗ ಹೊಲ್ದಾಗ ರಾಶಿ ಮಾಡೋದು ಬಿತ್ತೋದು ತರಕಾರಿ ನಂಬಳಿ ಹೊಲ್ದಾಗ ತರಕಾರಿ ಹಾಕಿದೇವು ಅವಾಗೆ ಟೊಮಟೊ ಬಂದು ಜವಳಿಕಾಯ್ ಬಂದು ಮೆಣಸಿನ್ ಕಾಯಿ ಬಂತು ಮೆಂತಿ ಪಲ್ಯ ಬಂತು ಅಂದರೆ ಏನೋ ಅಂತ ಹಾಕ್ತಾ ಇರ್ತೀವಿ ಇಂಥವೆಲ್ಲ ಸಿಚ್ಯುವೇಷನ್ದಾಗ ಅವ್ರದೊಂದು ಕೆಲಸ ಹಾಳಾಯಿತ್ತಲ್ಲ ಅವ್ರದೇನ್ ಕೆಲಸ ಮಾಡ್ಲು ಬರ್ಲು ಹೋಯ್ತಲ್ಲ ಅಂತಂದಪ್ಲೆ ಅನಿಸ್ತದೆ ಯಾರಿಗೇ ಆಗಲಿ ಜೀವನದಾಗ್ ಯಾರಿಗು ಇಂಥ ಘಟನೆಗಳಾಗ್ಬಾರ್ದು ಮರೆಯಲಾರದಂತ ಘಟನೆಗಳ್ ಆಯ್ತವ ಒಬ್ಬೊಬ್ಬರಿಗೆ ಮತ್ತೊಬ್ಬರು ಹಿಂಗೆ ಬಾಜುದವರಿಗು ಕಾಲು ಆಕ್ಸಿಡೆಂಟ್ ಆಯಿತು ಅವರಿಗು ಸಣ್ಣು ಸಣ್ಣು ಮಕ್ಕಳಂತ ಅವ್ರು ಒಂದು ಅಳು ಶುರು ಮಾಡಿದ್ರು ಹಿಂಗೆ ಹಿಂಗಾಯಿತು ನಂಬಳಿ ಬಿ ಮನೆಯಾಗ ಅಂತಂದು ಯಾವುದೋ ಒಂದು ವಿಚಿತ್ರ ಅನಿಸ್ತದೆ ಯಾವುದೋ ಒಂದು ಸತ್ಯ ಘಟನೆಗಳು ಇರ್ತಾವಲ್ಲ ಅವು ಭಾಳ ಡೇಂಜರ್ ಇರ್ತಾವ್ರಿ ಅಷ್ಟು ಯಾರಿಗೇ ಆಗಲಿ ಇಂಥ ಸಿಚುವೇಷನ್ಗಳು ಬರಬಾಡ್ದು ಇದ ಇಲ್ಲ ಯಾರಿಗೇ ಆಗಲಿ ಇಂಥವ್ ಏನು ಬಿ ಸಿಚ್ಯುವೇಷನ್ಗಳು ಬರಬಾಡ್ದ್ ಲೈಫ್ನಾಗ ಅವರದು ಮಹತ್ವ ಏನಿರ್ತಂತ ನಾವು ಅವ್ರಿಗೆ ಆಗಿದಮ್ಯಾಗ್ ಗೊತ್ತಾಯ್ತದ ಅವರ್ದು ವ್ಯಾಲ್ಯೂ ಏನು ಇರ್ತದ ಮನೆಯಾಗಂತದಿ ಅವರಿಗೆ ಏನರ ಆಯಿತು ಅಂತಂದ್ರೆ ಗೊತ್ತಾಯ್ತದ ಅವತ್ತು ಅಯ್ಯ ತಕ್ಕ ಯಾರಿಗೆ ಬಿ ಏನು ಮನುಷ್ಯಾ ಹರ ಅಂತಂದು ಯಾರಿಗು ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗಿ ಅವರಿಗೆ ಆಗಿದಮ್ಯಾಗ್ ಗೊತ್ತಾಯ್ತದ ಹಾಂ ಇವ್ರಿಂದ್ ಈ ಕೆಲಸ ಆಯ್ತದಲ್ಲ ಅಂತಂದು